ಚಂದು ನಾನು ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೊಬಂದಿದ್ನಲ್ಲ ಸಿಲ್ಕ್ ಸ್ಯಾರಿ ಅದು ರೇಷ್ಮೆ ಬಾರ್ಡ್ರ್ ಮಿಕ್ಸ್ ಬಂದಿರೋದು ಗ್ರೀನ್ ಕಲರು ಗೊತ್ತಲ್ವ ನೋಡಿದಿಯಲ್ಲ ತುಂಬ ಚೆನ್ನಾಗೈತೆ ಅದು ನಾನವತ್ತು ಹಬ್ಬದ್ ದಿಸ ಹಬ್ಬ ಮುಗಿದಾದ್ಮೇಲೆ ಸ್ಯಾರಿ ಉಟ್ಕೊಂಡಿದ್ರೆ ಎಲ್ಲರು ಕೇಳಿದ್ರು ನನಗೆ ಎಲ್ಲಿ ತಗೊಂಡ್ಬಂದೆ ತುಂಬ ಚೆನ್ನಾಗಿದ್ಯಲ್ಲ ಹ್ಞೂ ನಾನ್ ಬರ್ತ್ತಿನಿ ನಿನ್ನ ಜೊತೆಗೆ ಇನ್ನೊಂದ್ಸಲ ಹೋಗಿ ತಗೊಬರೋಣ ನನಗು ಇಷ್ಟ ಆಯಿತು ಹೋಗ್ಬಿಟ್ ಬರೋಣ ಅಂತ ಸರಿ ಹೋಗೋಣ ಬಿಡು ಅಂತ ಹೇಳಿದ್ದಿನಿ ಪೂಜಾ ಆಂಟಿ ಅವರೆಲ್ಲ ಹೇಳದ್ರು ತುಂಬ ಚೆನ್ನಾಗಾಯ್ತ್ ಅಕ್ಕಾ ಎಲ್ಲಿ ತಗೊಂಡ್ಬಂದೆ ಅಂತ ಅದು ಎಷ್ಟು ಉದ್ದ ಇದೆ ಅಂತಂದರೆ ಆರುವರೆ ಮೀಟ್ರಿದೆ ಬ್ಲೌಝು ತುಂಬ ವರ್ಕ್ ಬಂದಿದೆ ಸ್ಯಾರಿಗೆ ಕುಚ್ಚೆಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ಅದನ್ನು ನೋಡಿಬಿಟ್ಟು ನಾನು ತಗೊಂಡಿರೋದು ನೋಡಿ ಎಲ್ಲಾರಿಗು ಇಷ್ಟ ಆಯಿತು ಸರಿ ನಾನು ತಗೋಬರ್ತಿನಿ ಅಂದೆ ಹೆಂಗೋ ನಾನಿವಾಗ ಓಲ್ಸೇಲ್ ಹಾಕ್ಬೇಕು ಅಂತಿದ್ದಿನಿ ಅಲ್ವ ಅದೇ ಅಂಗ್ಡಿಗೆ ಹೋಗ್ಬುಟ್ಟು ಸ್ಯಾರಿಸೆಲ್ಲ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಸ್ಯಾರಿಸುನು ಅದನ್ನ ಹೋಗಿ ನಾವು ತಗೊಂಡ್ಬರಣ ಸ್ಯಾರೀಸು ಡ್ರಸ್ಸು ಪೀಸಸ್ಸು ಎಲ್ಲ ತುಂಬ ತುಂಬ ಚೆನ್ನಾಗಿದ್ದಾವೆ ಹಂಗಾಗೀ ನಿನ್ನ ಜೊತೆಗೆ ಬಂದರೆ ಒಂದುಸಲಿ ನೀನೇ ಸೆಲೆಕ್ಷನ್ ಮಾಡಿ ಎತ್ಕಬರೋಣ ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾಟನ್ ಸ್ಯಾರೀಸು ರೇಷ್ಮೆ ಸ್ಯಾರೀಸು ಮತ್ತು ಸಿಲ್ಕ್ ಸ್ಯಾರೀಸು ಪ್ರತಿಯೊಂದ್ರಲ್ಲು ಎಲ್ಲ ಕ್ಲಾತುನು ಅಷ್ಟೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಕಲ್ಲರು ತುಂಬ ಚೆನ್ನಾಗಿದೆ ಅದಕ್ಕೆ ನಾವು ಹೋಗ್ಬುಟ್ಟು ಒಂದ್ಸಲ ತಗೊಂಡ್ಬರೋಣ ಅಂತ ಅನ್ಕೊತಾಯಿದ್ವಿ ಬರ್ತೀಯಲ್ವ ನೀನು ಹೋಗ್ಬುಟ್ ಬರೋಣ ಸರಿ ನಾನಿವಾಗ ಹಬ್ಬಕ್ ಹೋಗಿ ತಗೋಬರ್ಬೇಕು ಅಂತಿದ್ದೆ ಹಂಗಾಗಿ ನೀನು ಬಂದರೆ ಎಲ್ಲರು ಜೊತೆಗೆ ಹೋಗೋಣ ಆಂಟಿಯವರು ಬರ್ತಾರಂತೆ ಮತ್ತು ಇವ್ರಿಗೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ರಲ್ವಾ ಲಕ್ಷ್ಮೀ ಆಂಟಿ ಅವ್ರೆಲ್ಲಾನು ಅದಕ್ಕೆ ನಾನೂ ಬರ್ತೀನಿ ಇದೆ ಥರ ಸ್ಯಾರೀಸ್ ತಗೊಬಂದು ಹಾಕದ್ರೆ ಚೆನ್ನಾಗ್ ಸೇಲ್ ಆಗುತ್ತೆ ಅಂತ ಹೇಳಿದಾರೆ ಹಂಗಾಗಿ ಎಲ್ಲರೂ ಒಟ್ಟಿಗೆ ಹೋಗ್ಬುಟ್ಟು ಅಲ್ಲೆ ತಗೊಂಡ್ಬರೊಣ ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ಸು ಒಂಚೂರು ಕಲರ್ಸ್ ಶೇಡಾಗಿಲ್ಲ ಬಿಸ್ಲಿಗ್ ಹಾಕದ್ರು ಅಷ್ಟೆ ಮತ್ತು ನೀರಲ್ಲಾಕಿದ್ರು ವಾಶ್ ಮಾಡಿದ್ರು ಏನು ಆಗಿಲ್ಲ ಅದು ಹಂಗಾಗಿ ಅವ್ರಿಗೆ ಗ್ಯಾರೆಂಟಿ ಬೇಕಲ್ವ ಸೇಲ್ ಮಾಡಬೇಕಂದ್ರೆ ಅದಕ್ಕೆ ನೀನು ಹೋಗಿರೊ ಕಡೆ ಹೋಗಿ ತಗೊಬರೋಣ ಅಂತೇಳಿದಾರೆ ಮತ್ತು ನಾನು ಅಮ್ಮನಿಗೆ ಒಂದು ಸ್ಯಾರಿ ತಗೊಂಡ್ನಲ್ಲ ಅದನ್ನು ಅಲ್ಲೇ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು ಕಾಟನ್ ಸಾರಿ ಆ ಸ್ಯಾರೀನ ನೋಡಿಬಿಟ್ಟು ಎಲ್ಲಾರು ಇಷ್ಟಪಟ್ಟರು ಅಲ್ಲಿ ಊರಲ್ಲು ಕೂಡ ಕೇಳಿದರಂತೆ ಅಮ್ಮಂಗೆ ಸ್ಯಾರೀಸ್ ಇದೇ ಥರ ತಗೊಬೇಕು ಚೆನ್ನಾಗಿದೆ ಹಂಗಂತ ಹೇಳ್ಬಿಟ್ರು ಹಂಗಾಗಿ ಈ ಸಲ ಹೋದ್ರೆ ನಾವು ಚೆನ್ನಾಗಿರೊ ಸ್ಯಾರಿಸೆಲ್ಲ ಎತ್ಕೊಬರೋಣ ಸ್ಯಾರೀಸು ಚೂಡಿದಾರು ಎಲ್ಲ ಕ್ಲಾತನು ಅಷ್ಟೆ ತುಂಬ ಚೆನ್ನಾಗಿದಾವೆ ನಾನು ಅಲ್ಲಿ ನೋಡಿದ್ನು ತುಂಬ ಇಷ್ಟ ಆಯಿತು ಎಲ್ಲ ಪ್ರತಿಯೊಂದು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೂಪರಾಗಿತ್ತು ಎಲ್ಲ ಸ್ಯಾರಿಸೂನು ಡ್ರಸ್ ಪೀಸೂನು ಅಷ್ಟೆ ಮತ್ತು ಪ್ರತಿಯೊಂದು ಎಲ್ಲ ಪ್ರೋಡಕ್ಟ್ಗಳೂ ಇತ್ತು ಅವ್ರಹತ್ರ ಅದಕ್ಕೆ ನಾವು ಹೋಗ್ಬುಟ್ಟು ಈ ಸಲ ಹೋದಾಗ ಹೆಂಗೋ ದೀಪಾವಳಿಗೆ ಹೋಗ್ಬೇಕಲ್ವ ಹೋಗ್ಬುಟ್ಟೂ ಒಳ್ಳೊಳ್ಳೆ ಸ್ಯಾರೀಸು ನಿಮಗೆ ಡ್ರಸ್ ಮೆಟೀರಿಯಲ್ಲು ಎಲ್ಲ ಬೇಕಾಗಿದೆ ಅಲ್ವ ಅದಕ್ಕೆ ಹೋಗಿ ತಗೊಂಡ್ಬರೋಣ ನಾವು ನೀವು ಒಂದಿನ ಫ್ರೀ ಮಾಡಿಕೊಳ್ಳಿ ನೀನು ಆಂಟಿಯವರು ನಾವೆಲ್ಲರೂ ಹೋಗ್ಬಿಟ್ಟು ಒಂದ್ಸಲ ತಗೊಂಡ್ಬರೋಣ ಅದು ನಾವು ಒಂದು ಸೇಲ್ಗಿಡಬೇಕು ಅಂತಿದೀವಲ್ವ ಸೇಲ್ಸ್ ಮಾಡೋದಕ್ಕೆ ಹಂಗಾಗಿ ಸೇಲ್ಸ್ಗೆ ಕಮ್ಮಿ ತುಂಬ ಚೆನ್ನಾಗಿ ಸೇಲಾಗುತ್ತೆ ಒಳ್ಳೆ ಕ್ಲಾತು ಒಳ್ಳೆ ಜರಿ ಬಾರ್ಡ್ರಲ್ಲಿರೋದು ಎಂಬ್ರೈಡಿಂಗು ಆಯ್ಲ್ ಪ್ರಿಂಟೆಡ್ಡು ಇನ್ನು ವೆರೈಟಿ ವೆರೈಟಿ ತುಂಬ ಚೆನ್ನಾಗಿದೆ ಲೆಂತು ಅಷ್ಟೆ ಅಷ್ಟೂ ಲೆಂತಿದಾವೆ ಸ್ಯಾರೀಸು ಒಳ್ಳೊಳ್ಳೆ ಡಿಸೈನ್ಗ್ಳು ಬಂದಿದೆ ಈಗ ಬಂದಿರೋದು ಸ್ಯಾರಿ ಕುಚ್ಚಿಂದ ಹಿಡ್ದು ನಾವೇನು ಮಾಡೋಷ್ಟೆ ಇಲ್ಲ ಬ್ಲೌಸ್ ವರ್ಕುನು ಅಷ್ಟೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಾವು ಒಂದಿನ ಹೋಗ್ಬಿಟ್ಟು ಇನ್ನೊಂದ್ಸಲ ಹೋಗಿ ಅಲ್ಲೇ ತಗೊಂಡ್ಬಂದು ಇಲ್ಲಿ ನಾವು ಸೇಲ್ ಮಾಡ್ಬೇಕಾದ್ರು ಹಾಕ್ಬೋದು ನೋಡು ನಮ್ಮಲ್ಲಿ ಡೈಲಿ ಯೂಸ್ಗು ಮಾಡ್ಬೋದು ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನನ್ನ ಆಂಟಿಗೇಳಿದೆ ಒಂದ್ಸಲ ಹೋಗ್ಬರೊಣ ಎಲ್ಲರು ಹೋಗಿ ತಗೊಂಡು ಯಾವ್ದು ಯಾವ್ದು ಬೇಕೊ ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ತಗೊಂಡ್ಬರೊಣ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ಬರ್ತಾಯಿದಾರೆ ನೀವೆ ಒಂದಿನ ಫ್ರೀ ಮಾಡಿಕೊಳ್ಳಿ ನಿಮಗು ಯಾವ್ದಾರು ಡ್ರಸ್ ಪೀಸಲ್ಲು ಸ್ಯಾರೀಸು ಎಲ್ಲ ಇದೆ ಏನೇನು ಬೇಕೊ ಎಲ್ಲನು ಹೋಗಿ ಒಂದಿನ ತಗೊಂಡ್ಬರೋಣ ಮತ್ತು ಅಮ್ಮ ಬರ್ತೀನಿ ಅಂದರು ಅಮ್ಮನನ್ನು ಕರ್ಕೊಂಡೋಗಿಬಿಟ್ಟು ಕಾಟಾನ್ ಸ್ಯಾರೀಸೆಲ್ಲ ತುಂಬ ಚೆನ್ನಾಗಿದ್ದಾವೆ ಅವ್ರಿಗೆ ಲೆಂತೆಲ್ಲ ಜಾಸ್ತಿ ಬೇಕಲ್ವ ಅದಕ್ಕೆ ಲೆಂತಿರೊ ಸ್ಯಾರಿಸನ್ನು ನೋಡಿ ತಗೊಂಡ್ಬರಣ ಒಳ್ಳೊಳ್ಳೆ ಸ್ಯಾರೀಸ್ ಯಾಕಂದರೆ ಅವರು ನೋಡಿ ತಗೊಂಡರೆ ಅವ್ರಿಗೆ ಸೆಲೆಕ್ಷನ್ ಆಗೋದು ಹಂಗಾಗಿ ಚೆನ್ನಾಗಿರೋ ಸ್ಯಾರೀಸನ್ನು ನೋಡಿ ಎಲ್ಲರು ಹೋಗಿ ತಗೊಂಡ್ಬರೋಣ ಓ ಕೆನಾ ಆಯಿತು ಮಗಳೆ ಹೋಗೋಣ ಒಂದಿನ